ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರವಾಸಿಗರು ಹೆಚ್ಚಾಗಿ ಬರುತ್ತಾ ಇರುತ್ತಾರೆ ನಾನು ಒಂದು ದಿನ ಜೋಗ ಜಲಪಾತಕ್ಕೆ ಹೋಗಿದ್ದೇನೆ ಅಲ್ಲಿ ನನಗೆ ಮೈಸೂರಿನಿಂದ ಬಂದ ಒಂದು ತಂಡವೊಂದು ಪರಿಚಯಾದರು ಅವರು ನನ್ನ ಹತ್ರ ಕೇಳಿದರು ಜೋಗ ಜಲಪಾತಕ್ಕೆ ಹೇಗೆ ಹೋಗಲಿಕ್ಕೆ ಅಂತ ಅವರಿಗೆ ಜೋಗ ಜಲಪಾತ ಹೋಗಲು ದಾರಿ ಕೂಡ ನಾನು ಹೇಳಿದೆ ಅವರಿಗೆ ಸರಿಯಾಗಿ ಹೇಗೆ ಹೋಗೋದು ಅಂತ ಗೊತ್ತಿರಲಿಲ್ಲ ಅವರು ನನ್ನ ಬಳಿ ಬಂದು ಜೋಗ ಜಲಪಾತದ ಯಾವ ಕಡೆಯಿಂದ ಹೋಗಬೇಕು ಹೇಗೆ ಹೋಗಬೇಕು ಎಂದು ಕೇಳಿದಾಗ ಅವರಿಗೆ ನಾನು ದಾರಿಯನ್ನು ಹೇಗೆ ಹೋಗಬೇಕೆಂದು ಸರಿಯಾಗಿ ತೋರಿಸಿದೆ ಸುಮಾರು ಹದಿನೈದು ಇಪ್ಪತ್ತು ಜನ ಅವ್ರು ಬಂದಿದ್ದರು ಎಲ್ಲರೂ ತುಂಬ ಶಿಸ್ತಿನಿಂದ ಕೂಡಿದ್ದರು ನನ್ನ ಜೊತೆ ತುಂಬ ಗೌರವದಿಂದ ಮಾತಾಡಿದರು ನಾನು ಜೋಗ ಜಲಪಾತದ ವೈಶಿಷ್ಟ್ಯ ಅದನ್ನ ವರ್ಣಿಸಿದೆ ಅವ್ರಿಗೆ ಕೂಡ ನಾನು ಅದರ ಬಗ್ಗೆ ಹೇಳಿದೆ ತುಂಬ ಖುಷಿ ಆಯಿತು